ಹಲೋ ಸರ್ ಇದು ಗಣೇಶ್ ಮ್ಯಾ ಇದು ಸ್ಯಾರಿ ಸ್ಟೋರ್ಸಾ ಸರ್ ಅದು ನಮ್ಮ ಒಂದು ಮನೆಯಲ್ಲಿ ಒಂದು ಮದುವೆ ಸಮಾರಂಭ ಇತ್ತು ಸ್ವಲ್ಪ ಸ್ಯಾರಿ ಬೇಕಿತ್ತು ಹಾಂ ಹೌದು ಸರ್ ಅದ್ಕೆ ನಿಮ್ಮದು ಬಟ್ಟೆ ಅಂಗಡಿ ಸ್ವಲ್ಪ ಕ್ವಾಲಿಟಿ ಇದೆ ಅಂತ ಕೇಳ್ಪಟ್ವಿ ಅದ್ಕೆ ನಿಮಗೆ ಕಾಲ್ ಮಾಡಿದ್ವಿ ಸರ್ ನಿಮ್ಮಲ್ಲೀ ರೇಷ್ಮೆ ಸ್ಯಾರಿ ಜವಳಿ ಈ ಥರ ಬೇಕಿತ್ತು ರೇಷ್ಮೆ ಸ್ಯಾರಿಯಾ ಆರೆಂಜ್ಗೆ ಎಷ್ಟು ಬರ್ತದೆ ಸರ್ ಒಂದು ಹಾಂ ಟ್ವೆಂಟಿ ಟು ಟ್ವೆಂಟಿ ಟು ತರ್ಟಿ

ಹಾಂ ಸರ್ ಅದು ನಾವೂ ಶಾಪಲ್ಲಿ ಬಂದು ಶಾಪ್ ಶಾಪಿಗೆ ಬಂದ ಕೂಡಲೇ ನೋಡ್ತೇವೆ ಸರ್ ಈಗ ಒಂದು ಪ್ರೈಸ್ ಎಷ್ಟಿರ್ಬೋದು ಒಂದು ಸ್ಯಾರಿದು

ಅಲ್ಲ ಸರ್ ಈಗ ನಾವೂ ಈಗ ಟ್ವೆಂಟಿ ಟು ತರ್ಟಿ ತಗೋಂಡ್ರೆ ಏನು ಡಿಸ್ಕೌಂಟ್ ಇಲ್ವಾ ಅಂದರೆ ಈಗ ನೀವು ನಾರ್ಮಲ್ ಒಂದು ಸೀರೆಗೆ ಮತ್ತು ಈ ನಾವು

ಹಾಂ ಸರ್ ಆದರೂ ಹಾಂ ಓಕೆ ಸರ್ ಓಕೆ ಸರ್ ನಿಮ್ಮ ಶಾಪಿಗೆ ಬಂದು ನಾವು ವಿಸಿಟ್ ಕೊಟ್ಟು ನೋಡ್ತಿವಿ ಸರ್ ಒನ್ ಪರ್ಚೆಸ್ ಮಾಡಿ ಹೋಗ್ತೆವೆ ಸರ್ ಓಕೆ ಸರ್ ತ್ಯಾಂಕ್ ಸರ್ ಸಂಕೇತ್ ಅಂತ ಹಾಂ ಓಕೆ ತ್ಯಾಂಕ್ ಯು ಸರ್